ನಾವು ದೀಪಾವಳಿ ಹಬ್ಬ ಆಗ್ಲಿ ಅಕಸ್ಮಾತಾಗಿ ನಮ್ಮ ಈ ಕನ್ನಡದ ಜನರು ತುಂಬ ಮಾಡೋವಂಥ ಹಬ್ಬಗಳು ಅಂದರೆ ತುಂಬ ಥರ ಹಬ್ಬಗಳು ಬರುತ್ತೆ ದೀಪಾವಳಿ ಆಗಿರ್ಬೋದು ಸಂಕ್ರಾಂತಿ ಯುಗಾದಿ ಈ ಥರ ಹಬ್ಬಗಳ್ನ ಮಾಡೋದ್ರಿಂದ ನಮಗೆ ತುಂಬ ಥರ ಖುಷಿ ಸಿಗುತ್ತೆ ಹಬ್ಬಗಳು ಮಾಡೋದ್ರಿಂದ ಇವಾಗ ನಮ್ಮ ಹಬ್ಬಗಳ ಮಾಡೋದಕ್ಕೆ ಒಂದು ಹಿಂದಿನ ರೀಸನ್ ಇರುತ್ತೆ ಏನು ಅಂತ ಹೇಳಿದ್ರೆ ಇವಾಗ ದೀಪಾವಳಿ ಮಾಡಿದರೆ ದೀಪ ಹಚ್ಚೋದ್ರಿಂದ ಅದ್ರಿಂದ ನವದುರ್ಗಿ ನಮ್ಮ ಊರಿಗೆ ಅನ್ವಯಿಸ್ತಾರೆ ಅಂತ ಅದೊಂಥರ ಇರ್ಬೋದು ಅಥ್ವ ಅಕಸ್ಮಾತಾಗಿ ನಾವು ಸಂಕ್ರಾಂತಿ ಹಬ್ಬ ಮಾಡಿದರೆ ಹಿರಿಯಕ್ರಲ್ಲಿ ಹಿರಿಯರು ಯಾಕ್ಕೋಸ್ಕರ ಮಾಡ್ತಾ ಇದ್ರು ಸಂಕ್ರಾಂತಿ ಹಬ್ಬ ಅಂತ ಹೇಳಕ್ಹೋದರೆ ಅದ್ರಿಂದ ನಮ್ಮ ಆವಾಗಿನ ಕಾಲದ ಬೇಸಿಗೆ ಕಾಲದಲ್ಲಿ ಮೈಗಳು ಉರಿಯುತಿತ್ತು ಅವಾಗ ಮೋಯ್ಚರೈಸರ್ ಅನ್ನೋದೆಲ್ಲ ಇರ್ತ ಇರಲಿಲ್ಲ ಆಗಿನ ಕಾಲದಲ್ಲಿ ಈ ಅವರೆ ಕಾಳಗಿರ್ಬೋದು ಕಡಲೆ ಬೀಜ ಈ ಥರದ್ರಲೆಲ್ಲ ಎಣ್ಣೆ ಪದಾರ್ಥಗಳು ತಿನ್ನೋದ್ರಿಂದ ಬಾಡಿಯ ನಮ್ಮ ಮೈನ ಒಡಿಯೋದನ್ನು ನಾವು ಸ್ವಲ್ಪ ತಡೆಗಟ್ಬೋದು ಅನ್ನೊದಕೋಸ್ಕರ ಅವಾಗಿನ ಕಾಲದಲ್ಲಿ ಸಂಕ್ರಾಂತಿಯಂತ ಮಾಡ್ತಾಯಿದ್ರು ಇವಾಗ ನಮ್ಮ ನಮ್ಮ ಕನ್ನಡಿಗರು ಮಾಡುವ ಹಬ್ಬಗಳಲ್ಲಿ ಹಸುಗಳಾಗಿರಬೌದು ಹಸುಗಳಾಗಿರಬೌದು ಅಥ್ವ ತುಂಬ ಪ್ರಾಣಿ ಪಕ್ಷಿಗಳಿವೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ನಮ್ಗಳಿಗೋಸ್ಕರ ಅದು ತುಂಬ ದುಡಿಯುತ್ತೆ ಮೀನ್ಸ್ ಕೆಲಸ ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ರೈತ್ರು ಆಗಿರ್ಬೌದು ಅಕ್ಕಿ ಬೆಳಿತಾರೆ ಭತ್ತ ಬೆಳಿತಾರೆ ಸೊ ಈ ಥರದ್ರಿಂದ ನಮ್ಮ ಟ್ರಡಿಷನಲ್ ಆಗಿರೊ ಹಬ್ಬಗಳ್ ಮಾಡೋದ್ರಿಂದ ತುಂಬ ಖುಷಿ ಆಗುತ್ತೆ ಎಲ್ಲ ಜನಗಳು ಹಬ್ಬಕ್ ಬರ್ತಾರೆ ತೊ ಫಂಕ್ಷನ್ಸ್ಗಳು ಮಾಡ್ಬೌದು ಸೊ ಈ ಥರ ಮಾಡೋದಿಂದ ಹಬ್ಬ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ ನಾವೆಲ್ಲ ಕಾಯ್ತ ಇರ್ತಿವಿ ಯಾವಾಗ ಹಬ್ಬ ಬರುತ್ತೆ ಯಾವಾಗ ಹಬ್ಬ ಬರುತ್ತೆ ಅಂತ ಸೊ ಹಬ್ಬ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅವಾಗ ನಮ್ಮೂರುಗಳಾಗ್ಲಿ ಹಳ್ಳಿ ಹಳ್ಳಿ ಕಡೆ ಆದರೆ ಅಕಸ್ಮಾತಗಿ ಏನಾದರು ಜಾತ್ರೆ ಗೀತ್ರೆ ಆದರೆ ತುಂಬ ಚೆನ್ನಾಗ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರು ಒಟ್ಟಿಗೆ ಸೇರ್ತೀವಿ ಎಲ್ಲರು ಖುಷಿಯಾಗಿರ್ತೀವಿ ಡ್ಯಾನ್ಸ್ ಮಾಡ್ಬೋದು ಎಲ್ಲ ಥರ ಫಂಕ್ಷನ್ಸ್ಗಳು ಎಲ್ಲ ಇರುತ್ತೆ ಅದು ಮಾಡೋದ್ರಿಂದ ನಂಗು ಒಂದು ಸ್ವಲ್ಪ ನಮ್ಮ ಮಾನಸಿಕ ಅಸ್ವಸ್ಥ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ತುಂಬ ಖುಷಿಯಾಗಿರ್ಬೋದು ಎಲ್ಲರು ಬಂದಿರ್ತಾರೆ ಎಲ್ಲರ ಜೊತೆ ಸೇರ್ಕೊಂಡು ಖುಷಿಯಾಗಿದ್ದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ತುಂಬ ಆರೋಗ್ಯಕರವಾಗಿದ್ರೆ ನಮಗು ತುಂಬ ಖುಷಿಯಾಗುತ್ತೆ ನಮ್ಮ ತಂದೆ ತಾಯಿಗಳಾಗಿರ್ಬೋದು ನಮ್ಮ ಸಂಬಂಧಿಕ್ರ್ ಆಗಿರ್ಬೋದು ಇವ್ರು ಈ ಥರ ಬರೋದ್ರಿಂದ ನಮಗ್ ತುಂಬ ಖುಷಿ ಆಗುತ್ತೆ ಅಪರೂಪಕ್ಕೆ ಎಲ್ಲರು ಒಟ್ಟಿಗೆ ಸೇರಿದಾಗ ಅದರಲ್ಲಿ ಖುಷಿ ತುಂಬ ಸಿಗುತ್ತೆ ಹೇಳಬೇಕು ಅಂದರೆ ಅಡುಗೆ ಆಗಿರ್ಬೌದು ಏನೇ ಆಗಿರ್ಬೋದು ನಮ್ಮ ಪದ್ಧತಿ ಪ್ರಕಾರ ನಾವುಗಳು ಹಬ್ಬಗಳನ್ನು ಮಾಡ್ತೀವಿ ಬಟ್ ಅದೇ ಥರ ಹಬ್ಬಗಳು ಮಾಡೋಕು ಮುಂಚೆ ಹಳೇಕಾಲದ ಅಂದರೆ ಹಿಂದಿನವ್ರ ಹಿರಿಯಕ್ರ್ ಮಾಡಿರೊ ಪದ್ದತಿಗಳು ಈಗಿನ ಕಾಲದಲ್ಲಿ ನಾವು ಕೂಡ ನಡೆ ನಡೆಸ್ಕೊಂತ ಬರ್ತಾ ಇದೀವಿ ಯಾಕಂತ ಹೇಳಿದ್ರೆ ನಮ್ಮ ಪದ್ಧತಿ ನಾವು ಯಾವತ್ತು ಬಿಟ್ಕೊಡ್ಬಾರದು ಆ್ಯಂಡ್ ಇದ್ ಅಂದರೆ ಅವ್ರದ್ದು ತುಂಬ ಥರ ಬರುತ್ತೆಅವ್ರು ದೇವಸ್ಥಾನಕ್ ಹೋಗ್ತಾರೆ ದರ್ಗಾಕ್ ಹೋಗ್ತಾರೆ ಸೊ ಈ ಥರದೆಲ್ಲ ಇರುತ್ತೆ ನಮ್ಮ ಕಲ್ಚರ್ ಕನ್ನಡಿಗರು ಮಾಡುವ ಹಬ್ಬಗಳಲ್ಲಿ ತುಂಬ ಥರ ಪದ್ದತಿ ಇರುತ್ತೆ ಯಾಕಂತ ಹೇಳಿದ್ರೆ ನಂಗೆ ಮಾಮೂಲಿ ದಿನಗಳಲ್ಲೆ ಕಂಡು ಒಂದು ದಿನ ದಿನನಿತ್ಯದಲ್ಲೆ ನಾವು ನೋಡ್ಬೌದು ಬಾಗ್ಲಿಗೆ ನೀರು ಹಾಕಿದ್ರು ಕೂಡ ನಾವು ಬಾಗ್ಲಿಗೆ ಕಸ ಗುಡಿಸಿ ನೀರು ಹಾಕ್ಬೇಕು ಅಂತ ಒಂದು ಪದ್ಧತಿ ಇರುತ್ತೆ ಸೊ ಅದೇ ಥರ ಹಬ್ಬಗಳ್ ಮಾಡಬೇಕು ಅಂದರು ಕೂಡ ತುಂಬ ಥರ ಪದ್ದತಿ ಇರುತ್ತೆ ದೇವ್ರಿಗೆ ಪೂಜೆ ಮಾಡ್ಬೇಕು ಅನ್ಸುತ್ತೆ ದೇವಸ್ಥಾನಕ್ ಹೋಗ್ಬೇಕಾಗುತ್ತೆ ತುಂಬ ಚೆನ್ನಾಗ್ ರೆಡಿ ಆಗ್ಬಿಟ್ಟು ಊರೆಲ್ಲ ಸುತ್ತಬೇಕು ಅನ್ಸುತ್ತೆ ಸೊ ಈ ಥರ ಇದ್ದಾಗ ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಹಬ್ಬಗಳ್ ಮಾಡೋದ್ರಿಂದ ಖುಷಿ ಏನು ಅಂದರೆ ಎಲ್ಲರು ಒಟ್ಟಿಗೆ ಸೇರ್ಬೋದು ಎಲ್ಲರು ಖುಷಿಯಾಗಿರ್ತಾರೆ ಅಂತ ಆ್ಯಂಡ್ ಅಡುಗೆಗಳ್ನ್ ಕೂಡ ತುಂಬ ಚೆನ್ನಾಗ್ ಮಾಡ್ಕೊಂಡು ತಿನ್ಬೌದು ಊರೆಲ್ಲ ಸುತ್ಬೋದು ಎಲ್ರು ಜೊತೆ ಎಲ್ಲರು ಬರೋದ್ರಿಂದ ನಮ್ಮ ಸಂಬಂಧಗಳ್ ಗಟ್ಟಿ ಆಗುತ್ತದೆ ಆ್ಯಂಡ್ ಇದ್ರಿಂದ ಯಾರು ಕೂಡ ಜಗಳ ಆಗುವಂಥದ್ ಯಾವ್ತರದ್ದು ಇರೋಲ್ಲ ಎಲ್ಲರು ಒಂದು ಒಂದು ತಿಂಗಳಿಗೆ ಒಂದುಸತಿ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೊ ಅದೇ ಥರ ಹಬ್ಬಗಳ್ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ ಏಕಂದ್ರೆ ಹೊಸ ಬಟ್ಟೆ ಹಾಕೊಂಡು ಓಡಾಡ್ತಿದ್ವಿ ಈ ಥರ ಓಡಾಡೋದ್ರಿಂದ ಎಲ್ಲರಿಗು ತುಂಬ ಖುಷಿ ಸಿಗುತ್ತೆ ನಾವು ಯಾವುದಾದ್ರು ಹಬ್ಬ ಬಂದರೆ ಸಾಕು ಬೇರೆಯವ್ರ ಮನೆಗ್ ಹೋಗಿ ಹಬ್ಬ ಮಾಡೋದು ಅಕಸ್ಮಾತ್ ನಮ್ಮ ಮನೆಗೆ ಬಂದರೆ ಯಾರಾರು ಹಬ್ಬ ಮಾಡೋದಿದ್ರೆ ನಮ್ಮೂರಲ್ಲು ಜಾತ್ರೆ ಐತೆ ಸೊ ಅದ್ಕೆ ಮಾಡೋದ್ರಿಂದ ಎಲ್ಲರು ಒಟ್ಟಿಗೆ ಸೇರ್ತೀವಿ ಎಲ್ಲ ಹಬ್ಬ ಮಾಡ್ತಿವಿ ದೇವ್ರಹತ್ರ ಹೋಗ್ತಿವಿ ನಮ್ಮ ಇಷ್ಟ ಕಷ್ಟಗಳನ್ನ ಬೇಡಿಕೊಳ್ತೀವಿ ಒಬ್ರು ಒಬ್ಬರದ್ದೂ ಒಂದೊಂದು ಥರ ಪದ್ಧತಿ ಇರುತ್ತೆ ಆ್ಯಂಡ್ ಅವ್ರು ತುಂಬ ದೇವ್ರುಗಳ್ನ ನಂಬ್ತಾರೆ ಸೊ ದೀಪಾವಳಿ ಹಬ್ಬದ್ ಟೈಮಲ್ಲಿ ಆಗಲಿ ನಮ್ಮೂರಿಗೆ ದೇವಸ್ಥಾನಕ್ಕೆ ಬೆಟ್ಟ ಹತ್ತೋದಿರ್ಬೌದು ಪೂಜೆ ಮಾಡಿಸ್ಕೋ ಬರೋದು ಅದ್ಕೋಸ್ಕರ ಎಡೆ ಇಕ್ಕೋಂಥದ್ದು ಊಟ ಅಡುಗೆ ಮಾಡಿ ದೇವರಿಗೋಸ್ಕರ ಎಡೆ ಇಡುವಂಥದ್ದು ಸೊ ಈ ಥರದೆಲ್ಲ ಇರುತ್ತೆ ಅದು ದೇವರಿಂದು ಅರ್ಪಣೆ ಆದ್ಮೇಲೆ ನಾವು ಊಟ ಮಾಡಬೇಕು ಸೊ ಈ ಥರದೆಲ್ಲ ಇರುತ್ತೆ ಈ ಥರದಿಂದ ಮಾಡೋದ್ರಿಂದ ನನಗು ತುಂಬ ಖುಷಿ ಸಿಗುತ್ತೆ ಆ್ಯಂಡ್ ಡಿಸ್ ಇಸ್ ದ ಹೆಲ್ದಿ ಕಾನ್ಶಿಯಸ್ ಆಗಿರ್ಬೌದು ಯಾಕೆ ಅಂತ ಹೇಳಿದ್ರೆ ಹಬ್ಬಗಳು ಮಾಡೋದು ಒಂದೇ ರೀಸನ್ ಈ ಈ ಈ ತಿಂಗಳಲ್ಲಿ ಈ ಥರ ಹಬ್ಬ ಮಾಡಿದ್ರೆ ಅದಕೊಂದು ಏನೇ ಒಂದು ಉದ್ದೇಶ ಇದ್ದೆ ಇರುತ್ತೆ ಯಾಕೆ ಅಂತ ಹೇಳಿದರೆ ಸಂಕ್ರಾಂತಿ ಅಂತ ಬಂದರೆ ನಮ್ಮ ಮೈಯಲ್ಲಿರೋ ತ್ವಚೆಯನ್ನು ಹೊಳಪ್ ಮತ್ತು ತುಂಬ ಚೆನ್ನಾಗಿ ಮಾಡೋದಕೋಸ್ಕರ ಆಗಿರ್ಬೋದು ಈ ಥರ ಇರುತ್ತೆ ಸೊ ಈ ಥರ ಮಾಡೋದ್ರಿಂದ ಮಾಸಗಳು ಕಂಡಿಡ್ಬೋದು ಮೀನ್ಸ್ ತಿಂಗಳುಗಳ್ನ ಕೂಡ ಕಂಡ್ಹಿಡಿಬೋದು ಈ ತಿಂಗಳಲ್ಲಿ ಹಬ್ಬಾ ಬಂತು ಅಂದರೆ ಇದೆ ತಿಂಗಳು ಅಮೇಲೆ ಬೇಸಿಗೆಗಾಲ ಮಳೆಗಾಲ ಬೇಸಿಗೆ ಅಂದರೆ ಚಳಿಗಾಲ ಈ ಥರದ್ರಲ್ಲೂ ಹಬ್ಬಗಳ್ ಬರುತ್ತೆ ಸಂಕ್ರಾಂತಿ ಯುಗಾದಿ ಆಗಿರ್ಬೋದು ಅಕಸ್ಮಾತ್ ದೀಪಾವಳಿ ಆಗಿರ್ಬೌದು ಗೌರಿಗಣೇಶ ಹಬ್ಬ ಆಗಿರ್ಬೌದು ಸೊ ಈ ಥರ ಮಾಡೋದ್ರಮೇಲ್ ಡಿಪೆಂಡ್ ಆಗಿರುತ್ತೆ ಸೊ ತುಂಬ ಖುಷಿ ಆಗುತ್ತೆ ಹಬ್ಬ ಮಾಡೋದ್ರಿಂದ ತುಂಬ ಚೆನ್ನಾಗಿ ಏನಕ್ಕೆ ಅಂದ್ರೆ ಹುಡುಗಿರೆಲ್ಲ ಚೆನ್ನಾಗ್ ರೆಡಿ ಆಗ್ಬೋದು ಊರೆಲ್ಲ ಸುತ್ಬೋದು ಅನ್ನೋ ಒಂದೇ ಒಂದು ಖುಷಿಗೋಸ್ಕರ ಹಬ್ಬಗಳಿಗೋಸ್ಕರ ತುಂಬ ಕಾಯ್ತ ಇರ್ತೀವಿ ಅಡುಗೆ ಮಾಡೋದ್ರಿಂದ ಕೂಡ ತುಂಬ ಖುಷಿ ಸಿಗುತ್ತೆ ಎಲ್ಲರು ಒಟ್ಟಿಗೆ ಮಿಂಗಲ್ ಆಗ್ಬೌದು ಅಂತ ಸೋ ಇವಾಗ ನನಗ್ ಅನಿಸಿದ್ದು ಹಬ್ಬ ಮಾಡೋದ್ರಿಂದ ತುಂಬ ಖುಷಿಯಾಗಿರ್ಬೋದು ಅಂತ ಥ್ಯಾಂಕ್ ಯು